ಕರ್ನಾಟಕ ರಾಜ್ಯದಲ್ಲಿ ತುಂಬಾಷ್ಟು ಸಮಸ್ಯೆಗಳಿವೆ ಅದರಲ್ಲಿ ರೋಗದಲ್ಲಿ ಅಂದರೆ ಅಸ್ತಮ ಆಗಲಿ ಬಿ ಪಿ ಶುಗರ್ ಹಾರ್ಟ್ ಪೇಷಂಟ್ಸ್ ಹಾಟ್ ಅಟ್ಯಾಕ್ ಉಂಟಾದ ಕಾಯಿಲೆಗಳು ಇವೆ ಇಲ್ಲಿ ಬಹಳಷ್ಟು ರೋಗಗಳಿಗೆ ಚಿಕಿತ್ಸೆ ಕೂಡ ಅದೆ ಸಿಗದೇ ಇದೆ ಆದರೆ ಇಲ್ಲಿ ರೋಗಗಳನ್ನು ದೃಢಪಡಿಸಲು ಬಹಳ ಕಷ್ಟವಾಗುತ್ತಿದೆ ಮಧ್ಯದಲ್ಲಿ ಕೊರೊನ ಎಂದು ಬಂತು ಕೊರೊನವೂ ಬಹಳಷ್ಟು ತೊಂದರೆಯನ್ನು ಕೊಡ್ತು ಕರ್ನಾಟಕದಲ್ಲಿ ಅಂತ ಹೇಳೋದಾದರೆ ಬಹಳಷ್ಟು ಇದೆ ತಲೆಗೆ ಸಂಬಂಧ ಪಟ್ಟಿರೋದು ಚೆಸ್ಟ್ ಕ್ಯಾನ್ಸರ್ ಮತ್ತೆ ಬ್ಲಡ್ ಪ್ರಾಬ್ಲಮ್ಸ್ ಅದು ಎಲ್ಲ ಬಹಳಷ್ಟು ಆಗಿದೆ ಇದರಿಂದ ಬಹಳ ತೊಂದರೆಯನ್ನು ಅನುಭವಿಸಲ್ ಅನುಭವಿಸುತ್ತಿದ್ದೇವೆ ಕರ್ನಾಟಕದಲ್ಲಿ ಕೊರೊನ ಅಂತ ಬಂತು ಎರಡು ವರ್ಷದ ತನಕ ಕೊರೊನವನ್ನು ನಾವು ನೋಡಿದ್ದೇವೆ ಅದರಿಂದ ಬಹಳಷ್ಟು ಜನ ಸತ್ರು ವೆಂಟಿಲೇಟರ್ ಪ್ರಾಬ್ಲಮ್ ಆಯಿತು ವೆಂಟಿಲೇಟರ್ ಸಿಕ್ತಾಯಿದ್ದಿಲ್ಲ ಆಕ್ಸಿಜನ್ ಪ್ರಾಬ್ಲಮ್ ಇತ್ತು ಇದಕ್ಕೆಲ್ಲ ಬಹಳಷ್ಟು ತೊಂದರೆಯನ್ನು ನೋಡಿದ್ದೇವೆ ಆರೋಗ್ಯ ಸಮಸ್ಯೆಗಳು ಯಾವುವು ಎಂದರೆ ಇಲ್ಲಿ ಬಾಪೂಜಿ ಹೈ ಟೆಕ್ ಎಸ್ ಎಸು ಗೋರ್ಮೆಂಟ್ ಹಾಸ್ಪಿಟಲ್ ಸಾಕಷ್ಟು ಇದೆ ಅಲ್ಲೆಲ್ಲ ಬಹಳ ತೊಂದರೆಯನ್ನು ನಾವು ನೋಡಿದ್ದೇವೆ ಆದ್ದರಿಂದ ರೋಗಕ್ಕೆ ದಾವಣಗೆರೆ ದೊಡ್ಡದು ಕರ್ನಾಟಕದಲ್ಲಿ ಬಹಳ ಹೋಸ್ಪಿಟಲ್ಸ್ ಆಸ್ಪತ್ರೆಗಳು ಇದ್ದರೂನು ಪ್ರಾಬ್ಲಮ್ಸ್ ಅಷ್ಟೇ ಜಾಸ್ತಿ ಇದೆ ಅಷ್ಟೇ ತೊಂದರೆಗಳನ್ನು ನಾವು ಮುಂದೆ ನೋಡೋಕ್ಕೆ ನೋಡ್ತಾಯಿದ್ದೇವೆ ಎಂದು ಹೇಳುತ್ತೇನೆ